ಏಳು ಸಾವಿರದ ಆರ್ನೂರ ಎಂಬತ್ತ ಐದು ತೊಂಬತ್ತೆಂಟು ಸಾವಿರದ ಆರ್ನೂರ ಐವತ್ತ ನಾಲ್ಕು ಒಂದು ಲಕ್ಷ ಎಂಬತ್ತೈದು ಸಾವಿರದ ಆರ್ನೂರ ಎಪ್ಪತ್ತ ಎಂಟು ಟು ಎರಡು ಲಕ್ಷ ಅರುವತ್ತೆಂಟು ಸಾವಿರದ ನಾನ್ನೂರ ತೊಂಬತ್ತ ನಾಲ್ಕು ಒಂದು ಲಕ್ಷ ಅರುವತ್ತ್ನಾಲ್ಕು ಸಾವಿರದ ಅರುವತ್ತ ಎಂಟು